ಜನರು ಈಗ ಪ್ರತಿಯೊಂದು ವಿಚಾರದಲ್ಲೂ ವೃತ್ತಪತ್ರಿಕೆಗಳನ್ನು ಓದಲು ಅನುಕೂಲವಾಗುವಂತೆ ನಮ್ಮ ಹತ್ತಿರದಲ್ಲಿ ಗ್ರಂಥಾಲಯಗಳಾಗಿರ್ಬೋದು ಅಥವಾ ಸಣ್ಣ ಸಣ್ಣ ವಾಚನಾಲಯಗಳು ಸಹ ಇವೆ ಹಾಗೇ ಹಳ್ಳಿಗಳಲ್ಲಿ ಸಮೇತ ಈಗ ಎಲ್ಲ ಹಳ್ಳಿ ಜನರಿಗೂ ಸಮೇತ ತಮ್ಮ ಬುದ್ಧಿಮಟ್ಟಾನ ಹೆಚ್ಚುಸ್ಕೊಳ್ಳೋದಕ್ಕೆ ಅಲ್ಲಿಯೂ ಕೂಡ ವೃತ್ತಪತ್ರಿಕೆಗಳು ಹಾಗೂ ಅನ್ಕು ಅವರಿಗೆ ಅನುಕೂಲವಾಗುವಂತಹ ವಾಚನಾಲಯಗಳು ಹಳ್ಳಿಗಳಲ್ಲಿ ಸಮೇತ ಈಗ ನಾವು ನೋಡ್ಬೋದಾಗಿದೆ ಹಾಗೇ ಚನ್ ಜನರು ಅನೇಕ ರೀತಿಯಾಗಿ ಈಗ ಈಗೊಂದು ಟಿ ವಿ ನ್ಯೂಸ್ ನೋಡಿ ಜನ್ರಲ್ ನಾಲೆಜ್ಜ್ನ ಇಂಪ್ರೂವ್ ಮಾಡ್ಕೊಳ್ತಾರೆ ಕೆಲವೊಂದು ಟಿ ವಿ ಚಾನೆಲ್ಸ್ ಈಗ ಪ್ರತಿಯೊಂದು ಯಾ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ರೀತಿಯಾದಂಥ ಒಂದು ನಮ್ಮ ಜಿಲ್ಲೇಲ್ಲಿ ಏನೇ ನಡೀಲಿ ಯಾವುದೇ ಮೂಲೇಲ್ಲಿ ಯಾವುದೇ ನಡೀಲಿ ಪ್ರತಿಯೊಂದು ವಿಚಾರನೂ ಸಮೇತ ಪಿನ್ ಟು ಪಿನ್ ಪಾಂಯ್ಟು ನಾವು ಟಿ ವಿ ನ್ಯೂಸಲ್ಲಿ ನೋಡ್ಬೋದಾಗಿದೆ ಅದರಲ್ಲೂ ಸಮೇತ ಯಾವ್ದಾದ್ರೂ ನಾವು ಬಿಟ್ಟಿರೋ ವಿಚಾರಾನ ನಾವು ವೃತ್ತಪತ್ರಿಕೆಗಳಲ್ಲಿ ನೋಡ್ಬೋದಾಗಿದೆ ಈ ರೀತಿ ವೃತ್ತಪತ್ರಿಕೆಗಳನ್ನು ಓದೋದರಿಂದ ಹಾಗೇ ನಾವು ಇವಾಗ ಗ್ರಂಥಾಲಯಗಳಲ್ಲಿ ಹೋಗಿ ನಾವು ಬು ಯಾವ್ದಾದ್ರೂ ಒಂದು ಬುಕ್ಸ್ ತೊಗೊಂಡು ಆ ಬುಕ್ಸಲ್ಲಿ ಓದಿದರೆ ನಮಗೆ ಅನೇಕ ರೀತಿಯ ವಿಷಯಗಳನ್ನ ನಾವು ತಿಳ್ಕೊಳ್ತೀವಿ ಹಾಗಾಗಿ ಎನ್ ನಮ್ಮ ಮನಸ್ಸಲ್ಲಿರೋ ದುಗುಡನೂ ಸಮೇತ ನಾವು ದೂರ ಮಾಡ್ಕೋಬೋದು ಅಂತ ನಾನು ಹೇಳೋದಕ್ಕ್ ಇಷ್ಟಪಡ್ತೀನಿ